ಈಗ ನಮ್ಮ ಬೆಳೆಗಳನ್ನು ಮಾರಾಟ ಮಾಡುವುದು ಅಂದರೆ ನಾವೀಗ ಮಲ್ಲಿಗೆ ಸೇಲ್ ಮಾಡ್ತೀವಿ ಮಲ್ಲಿಗೆ ಹೂವು ಅದನ್ನು ಇಲ್ಲಿ ಒಂದು ಕಟ್ಟೆ ಅಂತೇಳಿರ್ತದೆ ಆ ಕಟ್ಟೆಗೆ ಕೊಂಡು ಅವರು ಸ್ವಲ್ಪ ಅವರ ಕಮಿಷನ್ ಇಟ್ಟುಕೊಂಡು ನಮಗೆ ದುಡ್ಡು ಕೊಡ್ತಾರೆ ಅಲ್ಲಿಂದ ಅವರು ಮಾರ್ಕೆಟಿಗೆ ಹಾಕ್ತಾರೆ ನಾವು ಮಾರ್ಕೆಟಿಗೆ ಕೊ ಕೊಂಡೋಗಿ ಕೊಡೋದಿಲ್ಲ ಆದರೆ ನಾ ಇಲ್ಲಿ ಅವರು ಆದರೆ ನಾ ನಾವು ಮಾತ್ರ ನಾನು ಮಾತ್ರ ನಮ್ಮ ಮನೆಯದ್ದೇ ಅಂಗಡಿ ಇರುವುದರಿಂದ ನಮಗೆ ಸಿಗುವ ಮಲ್ಲಿಗೆ ಹೂವನ್ನು ನಾವು ನಮ್ಮಮ ಅಂಗಡಿಯಲ್ಲೇ ಮಾರ್ತೇವೆ ಅದೇ ರೀತಿ ತೆಂಗಿನಕಾಯಿ ತೆಂಗಿನಕಾಯಿ ಸಹ ಹಾಗೆ ನಮಗೆ ತೋಟ ಇದೆ ತೋಟದ ತೆಂಗಿನಕಾಯಿಯನ್ನು ನಾವು ಎಲ್ಲಿಗು ಕೊಡೋದಿಲ್ಲ ನಾವು ಸ್ವಲ್ಪ ಅದನ್ನು ನಾವೇ ಅದ್ರದ್ದು ಕೆಲಸ ಮಾಡಿ ಅದರ ಸಿಪ್ಪೆ ಎಲ್ಲ ತೆಗೆದು ನಾವೇ ನಮ್ಮ ಅಂಗಡಿಯಲ್ಲಿಟ್ಟು ನಮಗೆ ಮಾರ್ತೇವೆ ಹಾಗಾಗಿ ನಮಗೆ ಒಳ್ಳೆಯ ಫ್ರಾಫಿಟ್ ಸಿಗ್ತದೆ ಮತ್ತೆ ತೆಂಗಿನ ಎಣ್ಣೆ ಸಹ ಹಾಗೆ ನಾವೇ ಒಣಗಿಸಿ ನಾವೇ ಗಾಣಕ್ಕೆ ಕೊಟ್ಟು ತೆಂಗಿನ ಎಣ್ಣೆ ತಂದು ನಮ್ಮ ಅಂಗಡೀಲಿ ಸಹ ಇಡ್ತೀವಿ ಹಾಗು ನಮ್ಮ ಉಪಯೋಗಕ್ಕು ನಾವು ಮಾಡಿಕೊಳ್ತೀವಿ ಹಾಗಾಗಿ ನನಗೆ ಮಾರುಕಟ್ಟೆಯದ್ದು ವ್ಯವಹಾರ ಬೇಕಾಗಿಲ್ಲ ನಮಗೆ ಮತ್ತೆ ಒಳ್ಳೆಯ ದುಡ್ಡು ಸಹ ಸಿಗ್ತದೆ